ನಮ್ಮ ನಮ್ಮ ಕಡೆಯಲ್ಲಿ ನಾವು ರೊಟ್ಟಿ ಗೋಧಿ ರೊಟ್ಟಿಯನ್ನು ತುಂಬ ತಿಂತೀವಿ ಇದರಿಂದ ತುಂಬಾ ಒಳ್ಳೆಯ ಬಾಡಿ ಫಿಟ್ಟನ್ನು ಇಡಲು ಇದು ಮಾಡುತ್ತೆ ಹಾಗೂ ನಾವು ತುಂಬ ಜೋಳದ ರೊಟ್ಟಿ ರಾಗಿ ಮುದ್ದೆ ಅಂಥದ್ದು ಸುಮಾರಿದೆ ಅದು ನಿಮ್ಮ ತೂಕ ಕಳೆದುಕೊಳ್ಳಲು ಪ್ರಯತ್ನಿಸುತ್ತೆ ಮತ್ತು ಅದನ್ನು ಕಂಟ್ರೋಲನ್ನು ಪಡೆಯಲು ತುಂಬಾ ಹೆಲ್ಪನ್ನು ಮಾಡುತ್ತೆ ಹಾಗೂ ಸೌತೆಕಾಯಿ ಪಲ್ಯ ಒಂದು ನಮ್ಮ ಕಡೆಯಲ್ಲಿ ಇದು ಬರುತ್ತೆ ಅಕ್ರೋಟ್ ಥರನೇ ಒಂದು ಟೈಪ್ ಇರುತ್ತೆ ಅದನ್ನು ತಿಂದರೆ ತುಂಬ ಬೇಗ ತೂಕವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ ಹಾಗೂ ಸೌತೆಕಾಯಿ ಪಲ್ಯ ಅಂಥದ್ದು ಜಾಸ್ತಿ ತಿಂದರೆ ನಿಮ್ಮದು ತುಂಬಾ ಕಡಿಮೆ ಆಗುತ್ತೆ ಮತ್ತು ನೀರನ್ನು ಟೈಮಿಗೆ ಕುಡೀತಿರ್ಬೇಕು ಎಕ್ಸರ್ಸೈಝನ್ನು ತುಂಬ ಜಾಸ್ತಿನೇ ಮಾಡಬೇಕು ಅದರದ್ದೇ ಆದ ಒಂದು ಎಕ್ಸರ್ಸೈಝೆಲ್ಲ ಇರುತ್ತೆ ಅದೆಲ್ಲ ಮಾಡಿದರೆ ಬೇಗ ತೂಕವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ